ಹಾವುಗಳು ಹಳ್ಳಿ ಪ್ರದೇಶದಲ್ಲಿ ಸಿಗುವಂತಹ ಒಂದು ಪ್ರಮುಖವಾದ ಒಂದು ಒಂದು ಸರೀಸೃಪ ಆಗಿರ ಆಗಿದೆ ಈ ಹಾವುಗಳು ತಮಗೆ ಒಂದು ತೊಂದರೆ ಕೊಡುವಂಥ ಹಾಗೆಯೇ ಹಾಗೆಯೇ ತಮಗೆ ಇಷ್ಟವಾಗದ ಕೆಲವೊಂದು ವ್ಯಕ್ತಿಗಳಿಗೆ ಅವುಗಳಿಗೆ ತೊಂದರೆಯಾದರಷ್ಟೇ ಅವರಿಗೆ ಒಂದು ನೋವು ಮಾಡುವುದು ಅಂದರೆ ಕಚ್ಚುತ್ತದೆ ಈ ಹಾವುಗಳ ಕಡಿತವು ಒಂದು ಪ್ರಪಂಚದ ಒಂದು ಅತ್ಯಂತ ಕಾರ್ಕೋಟಕ ಒಂದು ವಿಷಗಳಲ್ಲಿ ಈ ಹಾವುಗಳ ವಿಷ ಕೂಡ ಒಂದು ಪ್ರಮುಖವಾದ ವಿಷವಾಗಿದೆ ಈ ಹಾವುಗಳ ವಿಷವು ತಮ್ಮ ನಮ್ಮ ದೇಹವನ್ನು ಒಂದು ಪ್ರವೇಶಿಸಿ ಒಂದು ದೀರ್ಘವಾದ ಸಮಯದಲ್ಲಿ ನಮ್ಮ ದೇಹದಲ್ಲಿ ಇದ್ದರೆ ಆ ವ್ಯಕ್ತಿಯು ಮೃತ ಪಡುವ ಒಂದು ತುಂಬಾ ಚಾನ್ಸಿದೆ ಏಕೆಂದರೆ ಈ ಹಾವುಗಳು ಈ ಆವುಗಳ ವಿಷವನ್ನು ಒಂದು ಸ್ವಲ್ಪವೇ ಸಮು ಸಮಯದಲ್ಲಿ ತೆಗೆದುಬಿಡಬೇಕು ಇಲ್ಲವಾದಲ್ಲಿ ಇದು ತಮ್ಮ ಅವರ ದೇಹವನ್ನು ಸಂಪೂರ್ಣವಾಗಿ ಆವರಿಸಿ ಆ ವ್ಯಕ್ತಿಯ ಯಾವ ಭಾಗಗಳು ಕೂಡ ಕೆಲಸ ಮಾಡದಂತೆ ಆಗಿರುತ್ತದೆ ಈ ಹಾವುಗಳ ವಿಷವನ್ನು ನಾವು ಮೊದಲು ತಡೆಗಟ್ಟುವ ಒಂದು ಕ್ರಮವೇನಂದರೆ ಆ ಕಚ್ಚಿದ ಭಾಗಕ್ಕೆ ಬಿಗಿಯಾಗಿ ಒಂದು ಬಟ್ಟೆಯಿಂದ ಬಿಗಿಯಾಗಿ ಕಟ್ಟಬೇಕು ಏಕೆಂದರೆ ಅಲ್ಲಿನ ರಕ್ತವು ದೇಹದ ಮುಂದಿನ ಯಾವುದೇ ಭಾಗಗಳಿಗೂ ಚಲಿಸದಂತೆ ಅಲ್ಲಿಯೇ ರಕ್ತವು ನಿಂತು ಆ ವಿಷವು ಸಹ ರಕ್ತದೊಂದಿಗೆ ಹೋಗದಂತೆ ತಡೆಯುತ್ತದೆ ಮುಂದೆ ಆ ಭಾಗದಲ್ಲಿರುವ ರಕ್ತದ ಅಂಶವನ್ನು ಆ ಹೊರಗೆ ತೆಗೆಯಬೇಕು ಅಂದರೆ ಸಂಪೂರ್ಣವಾಗಿ ಅಲ್ಲದಿದ್ರೂ ಆ ಮೇಲ್ಬಾಗದ ಒಂದು ರಕ್ತ ಒಂದು ಹೊರಗೆ ತೆಗೆದರೆ ಅದರಲ್ಲಿರುವ ಅಲ್ಪ ಪ್ರಮಾಣದ ವಿಷವು ಅದರೊಂದಿಗೆ ಆಚೆ ಬರುತ್ತದೆ ಹಾಗೆಯೇ ಆ ಆ ಭಾಗಕ್ಕೆ ಒಂದು ಪ್ರಮುಖವಾದ ಹಚ್ಚೋ ಔಷಧಿ ಏನಂದರೆ ಅರಿಶಿಣ ಈ ಅರಿಶಿಣವು ಒಂದು ವಿಷವನ್ನು ತೆಗೆಯುವಂಥ ಒಂದು ಗುಣವನ್ನು ಹೊಂದಿದೆ ಈ ಆ ಭಾಗಕ್ಕೆ ಒಂದು ತಾಗಿಸಿದರೆ ವಿಷವು ತುಂಬ ಒಂದು ನಮಗೆ ಹಾನಿಯಾಗದಂತೆ ಈ ಅರಿಶಿಣವು ತಡೆಯುತ್ತದೆ ಅರಿಶಿಣವನ್ನು ಹಚ್ಚಿ ಹಾಗೆಯೇ ಬಿಡದೇ ಕೆಲವೊಂದು ಗಿಡಮೂಲಿಕೆಗಳಿವೆ ಅಂದರೆ ಕೆಲವೊಂದು ಸೊಪ್ಪುಗಳು ತಮ್ಮ ಹಾವಿನ ವಿಷವನ್ನು ತಡೆಯುವಂತಹ ಒಂದು ಶಕ್ತಿಯನ್ನು ಹೊಂದಿರುವ ವಸ್ತುಗಳನ್ನು ಹಾಗೆಯೇ ಕೆಲವೊಂದು ಬೇರುಗಳಾಗಲಿ ಇಂತಹ ಒಂದು ಕೆಲವೊಂದು ಸಸ್ಯಗಳನ್ನು ಉಪಯೋಗಿಸಿ ಆ ಒಂದು ಔಷಧಿಯನ್ನು ಮಾಡಿ ಆ ಭಾಗಕ್ಕೆ ಹಚ್ಚುತ್ತೇನೆ ಈ ರೀತಿಯ ಒಂದು ಔಷಧಿಯನ್ನು ಮಾಡುವುದರಿಂದ ಹಾವಿನ ವಿಷವನ್ನು ನಾವು ತಮ್ಮ ಅವರ ದೇಹವನ್ನು ಹಾನಿಯಾಗದಂತೆ ಆ ವ್ಯಕ್ತಿಯ ಪ್ರಾಣಕ್ಕೆ ಏನು ಅಪಾಯ ಬಾರದಂತೆ ನಾವು ತಡೆಯಬಹ್ದು ಈ ರೀತಿಯ ಒಂದು ಔಷಧಿಯನ್ನು ನಾವು ಸ್ಥಳೀಯವಾಗಿ ನಮಗೆ ಲಭ್ಯವಿರುವ ಔಷಧಿಯ ಮೂಲಕ ಮಾಡಿದರೆ ಆ ವ್ಯಕ್ತಿಯನ್ನು ಬೇಗನೇ ಗುಣ ಮಾಡುವಂತೆ ಮಾಡಬಹ್ದು ಹಾಗೆಯೇ ಆ ವ್ಯಕ್ತಿಯ ದೇಹದಲ್ಲಿರುವ ಯಾವುದೇ ಒಂದು ವಿಷದ ಒಂದು ಅಂಶವನ್ನು ಕೂಡ ಹೊರಗೆ ತೆಗೆಯಬಹ್ದು ಈ ಹಾವುಗಳನ್ನು ಕಚ್ಚಿದ ತಕ್ಷಣ ನಾವು ಯಾವತ್ತೂ ಕೂಡ ಆ ಹಾವುಗಳನ್ನು ಸಾಯಿಸಬಾರದು ಏಕೆಂದರೆ ಹಾವು ಹಾವುಗಳು ನಮಗೆ ನ ತಮ್ಮ ನಮ್ಮಿಂದ ಹಾನಿಯಾದಲ್ಲಿ ಅಷ್ಟೇ ಅವುಗಳು ನಮಗೆ ಹಾನಿ ಮಾಡುತ್ತದೆ ಹಾಗೆ ಆ ವಿಷವನ್ನು ಸಹ ನಾವು ಏನು ಒಂದು ಅಂದರೆ ಅಪಾಯವಾಯಿತೆಂದು ನಾವು ಹಾಗೆಯೇ ಬಿಡಬಾರದು ಸಹ ಈ ಪ್ರಥಮ ಚಿಕಿತ್ಸೆಯನ್ನು ನಾವು ಸಂಪೂರ್ಣವಾಗಿ ಮಾಡಿ ಅದರಲ್ಲೂ ಕೂಡ ನಾವು ಅದರಲ್ಲೂ ಕೂಡ ಒಂದು ಯಾವುದೇ ರೀತಿಯ ಪರಿಣಾಮಗಳು ಆಗದಿದ್ದಲ್ಲಿ ಮುಂದಿನ ಒಂದು ಚಿಕಿತ್ಸೆಗೆ ನಾವು ಹೋಗಬೇಕು ಅಂದರೆ ಸ್ಥಳೀಯವಾದ ಆಸ್ಪತ್ರೆಗಳಿಗೆ ಹೋಗಬೇಕು ಈ ಔಷಧಿಗಳು ತುಂಬ ಒಂದು ಪರಿಣಾಮಕಾರಿಯಾದ ಒಂದು ಪಾತ್ರವನ್ನು ಬೀರುತ್ತದೆ ಈ ಹಾವುಗಳ ಒಂದು ವಿಷವನ್ನು ತೆಗೆಯುವಲ್ಲಿ ಈ ರೀತಿಯ ಒಂದು ಒಂದು ಜ್ಞಾನವನ್ನು ನಾವು ಹಿರಿಯರಿಂದ ಪಡೆದಿದ್ದೇವೆ ಹಾಗೆಯೇ ನಮಗೆ ಗೊತ್ತಿದ್ದಲ್ಲಿ ಯಾರಾದರೂ ಮಾಡುವುದನ್ನು ನೋಡಿ ಕಲಿಯಬೇಕು ಏಕೆಂದರೆ ಇದು ನಮ್ಮ ಜೀವನದಲ್ಲಿ ಮುಂದೆ ಉಪಯೋಗಕ್ಕೆ ಬರಬಹ್ದು ಇದರಿಂದ ನಾವು ಬೇರೆಯವರಿಗೆ ಒಂದು ಆ ಸಹಾಯವನ್ನು ಮಾಡುವಂಥ ಒಂದು ಸನ್ನಿವೇಶ ಸಹ ಬರಬಹುದು ಈ ರೀತಿಯ ಒಂದು ಸನ್ನಿವೇಶಗಳು ತುಂಬಾ ಒಂದು ಪ್ರದೇಶಗಳಲ್ಲಿ ಉಂಟಾಗಿ ಆ ವ್ಯಕ್ತಿಗಳು ಮೃತಪಟ್ಟು ಮೃತಪಟ್ಟು ಸನ್ನಿವೇಶಗಳು ಆಗಿದೆ ಹಾಗೆಯೇ ಕೆಲವೊಂದು ವ್ಯಕ್ತಿಗಳು ಈ ಅಪಾಯದಿಂದ ಪಾರಾಗಿ ತುಂಬಾ ಚಂದ ಜೀವನ ನಡೆಸುವ ಸನ್ನಿವೇಶಗಳು ಸಹ ಆಗಿದೆ ಹಾಗೆಯೇ ನಾವು ಹಾವು ಕಚ್ಚಿದರೆ ಯಾವತ್ತೂ ಕೂಡ ನಾವೊಂದು ಅಂದರೆ ಗಲಿಬಿಲಿಗೊಳ್ಳದೆ ಒಂದು ಸಮಾಧಾನಕಾರಿಯಾಗಿ ಆ ಒಂದು ಯಾವ ರೀತಿಯ ಹಂತಗಳಿವೆ ಆ ಹಂತಗಳನ್ನು ಮಾಡಿ ಮುಗಿಸಿದರೆ ಹಾವಿನ ವಿಷವು ನಮ್ಮ ದೇಹಕ್ಕೆ ತಗಲುವುದಿಲ್ಲ ನನಗೆ ಈ ಗೊತ್ತಿರುವ ಸಣ್ಣ ಪುಟ್ಟ ಮಾಹಿತಿಯನ್ನು ನನ್ನ ಸ್ಥಳೀಯರಲ್ಲಿ ಯಾರಿಗೂ ಹಾವು ಕಚ್ಚಿದರೂ ನಾನು ಇದೇ ರೀತಿ ಅವರಿಗೆ ಮಾಡಿ ಅವರ ದೇಹಾಪಾಯ ದೇಹವನ್ನು ಅಪಾಯದಿಂದ ನಾನು ತಡೆಯುತ್ತೇನೆ